ಹಾಂ ಹೌದು ನೀವ್ಯಾರು ಹಾಂ ಹೇಳಿ ಓಹ್ ಯಾವತ್ತು ತೋರಿಸಿದ್ರಿ ನೀವು ನನಗೆ ಹೌದ ಈಗೆಲ್ಲ ಒಂದು ಸ್ವಲ್ಪ ವೈರಲ್ ಫೆವರ್ಗಳಿದೆ ಕಣಮ್ಮ ವೈರಲ್ ಫೀವರ್ ಇರೋದರಿಂದ ನೀನು ಕಂಟಿನ್ಯೂಯಸ್ ಔಷಧಿಗಳನ್ನ ಕರೆಕ್ಟ್ ಆಗಿ ತಗೋತ ಇದೀರಮ್ಮ

ಅದೊಂದು ಐದು ಫೈವ್ ಡೇಸ್ ಇದ್ದೇ ಇರುತ್ತೆ ಕಣಮ್ಮ ಅದರಿಂದ ನೀನೇನಂದರೆ ನಾನು ಕೊಟ್ಟಿರೋ ಮೆಡಿಶನ್ನ ಕಂಪಲ್ಸರಿಯಾಗಿ ತಗೋಬೇಕು ಆದಷ್ಟು ಸೀತದ ಸೀತದ ಪದಾರ್ಥಗಳನ್ನ ಉಪಯೋಗಿಸಬಾರದು ಒಂದು ಸ್ವಲ್ಪ ಒಂದು ಸ್ವಲ್ಪ ನೀರನ್ನ ಬಿಸಿನೀರಿಂದ ಗಾರ್ಗರ್ ಮಾಡಿ ಆಹಾರ ಪದಾರ್ಥಗಳ್ನ ನೀವು ಯೂಸ್ ಮಾಡೋದರಲ್ಲಿ ಕರೆಕ್ಟ್ ಆಗಿ ಎಣ್ಣೆ ಜಿಡ್ಡಿನ ಪದಾರ್ಥಗಳನ್ನ ತಿನ್ನಬೇಡಿ ಆದಷ್ಟು ಬೆಚ್ಚನೆ ಬೆಚ್ಚಗಿರೋ ಅಂಥ ಆಹಾರಗಳನ್ನ ಆತು ಸ್ವಲ್ಪ ಊಟ ಊಟ ಉಪಚಾರಗಳ್ನ ಕರೆಕ್ಟಾಗಿ ಮಾಡಿ ಹಿಂಗೆ ಮಾಡೋದರಿಂದ ನಿಮಗೆ ನೆಗಡಿ ಶೀತ ಎಲ್ಲ ಕಡಿಮೆ ಆಗುತ್ತೆ ಆದಷ್ಟು ಹೊರ್ಗಡೆ ಥಂಡಿ ಪ್ರದೇಶಗಳಿಗೆ ಹೋಗ್ಬೇಡಿ ನೀವು ಈ ಥರ ಮಾಡಿ ಹಾಂ

ಅದು ಸ್ವಲ್ಪ ಉಪ್ಪನ್ನ ಉಪ್ಪು ನೀರನ್ನ ಬಿಸಿ ಮಾಡು ಉಪ್ಪು ಹರಳುಪ್ಪುನ್ನ ಹಾಕ್ಕೊಳ್ಳಿ ಉಪ್ಪು ಹರಳುಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಅದರಿಂದ ಜಾಸ್ತಿ ಒಂದು ಚಿಟಿಕೆ ಅರಿಶಿಣನು ಹಾಕೊಂಡು ಗಾರ್ಗರ್ ಮಾಡಿ ಹೂಂ ಒಂದು ದಿನಕ್ಕೆ ಮೂರು ಬಾರಿ ಮಾಡಿದರೆ ಇನ್ನು ಟು ಡೇಸ್ ನೋಡಿ ಇನ್ನೊಂದು ಟು ಡೇಸ್ ನೋಡಿ ಹ್ಞೂ ಹ್ಞೂ ಒಂದು ಸ್ವಲ್ಪ ವ ವಿಕ್ಸ್ನ ತಗೊಂಡು ಬಿಸಿನೀರ್ಗೆ ಹಾಕಿ ಹಬೆನ ತೊಗೋಳಿ ಇದರಿಂದನು ಕಡಿಮೆ ಆಗಲಿಲ್ಲ ಅಂತಂದರೆ ಬನ್ನಿ ಟ್ಯಾಬ್ಲೆಟ್ಗಳನ್ನ ಚೇಂಜ್ ಮಾಡಿ ಕೊಡ್ತೀನಿ ನಾನು